ಸಂಗೀತ ಅನ್ನೋದು ಇತ್ತೀಚಿನ ಕಾಲದಲ್ಲಿ ತುಂಬ ಪ್ರಸಿದ್ಧವಾದಂಥದ್ದು ಇದನ್ನ ಯಾರು ಬೇಕಾದರೂ ಹಾಡ್ಬೋದು ಅಭ್ಯಾಸ ಮಾಡಿದರೆ ಯಾರಿಗೆ ಸಹ ಬೇಕಾದರೂ ಸಹ ಈ ಗಾಯನವನ್ನು ಹಾಡ್ಬೋದು ಗಾಯನವನ್ನು ಆರಂಭಿಸುವವರು ಮೊದಲ್ನೇದಾಗಿ ಅವರು ಗಂಟಲುಗಳನ್ನ ಸರಿಯಾಗಿ ಇಟ್ಕೊಳ್ಬೇಕು ಪ್ರತಿ ದಿನ ಬೆಳಿಗ್ಗೆ ಬಿಸ್ನೀರು ಕುಡಿಯೋದು ಮತ್ತು ಐಸ್ಕ್ರೀಮು ಈ ರೀತಿಯಾದಂತಹ ತಂಪು ಪಾನೀಯಗಳು ಆಮೇಲೆ ಫಾಸ್ಟ್ಫುಡ್ಗಳನ್ನು ಸ್ವಲ್ಪ ತಿನ್ನೋದನ್ನು ಕಡಿಮೆ ಮಾಡಬೇಕು ಇದರಿಂದ ಏನಾಗುತ್ತೆ ಅವ್ರ ಗಂಟಲು ಚೆನ್ನಾಗಿದ್ದು ಅವ್ರು ಹಾಡೋದು ಸುಮಧುರವಾಗಿ ಕೇಳುತ್ತೆ ಗಾಯನವನ್ನು ಉತ್ತಮವಾಗಿ ಬಳಸಬೇಕು ಅಂದರೆ ಅವ್ರು ಪ್ರತಿನಿತ್ಯ ಸಂಜೆ ಅಥವಾ ಬೆಳಿಗ್ಗೆ ಎರಡು ಬಾರಿ ಅದನ್ನು ಅಭ್ಯಾಸ ಮಾಡ್ತಾ ಇರಬೇಕು ಈಗ ಅಭ್ಯಾಸ ಮಾಡೋದರಿಂದ ಅವ್ರ ಗಂಟಲು ಸರಿಯಾಗಿ ಒಂದು ಶ್ರುತಿಯಲ್ಲಿ ಕೂತ್ಕೊಂಡು ಶ್ರುತಿ ಯಾವಾಗ ಹಾಡೋದು ಕೂಡ ಚೆನ್ನಾಗಿ ಪ್ರೇಕ್ಷಕರಿಗೆ ಕೇಳುತ್ತೆ ಶ್ರುತಿ ಪೆಟ್ಟಿಗೆ ಇಟ್ಟುಕೊಂಡು ಸಂಗೀತವನ್ನು ಅಭ್ಯಾಸ ಮಾಡಿದರೆ ಇನ್ನೂ ಶ್ರುತಿಯಾಗಿ ಏರುಪೇರು ಆಗದೆ ಒಂದೇ ರೀತಿಯಾಗಿ ಇರುತ್ತೆ ಗಾಯನ ಅನ್ನೋದು ಯಾವ ಸಣ್ಣ ಮಕ್ಕಳಿಂದನೇ ಅಭ್ಯಾಸ ಮಾಡಿದರೆ ಇನ್ನೂ ಉತ್ತಮ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸಿಂದನೇ ಅದ್ನ ಸಿಂಗಿಂಗ್ ಪ್ರಾಕ್ಟೀಸ್ ಶುರು ಮಾಡ್ದೋವ್ರಿಗೆ ಹಾಡು ಹೇಳೋದು ತುಂಬ ಈಸಿಯಾಗುತ್ತೆ ಹಾಗಾಗಿ ಗಾಯನವನ್ನು ಉತ್ತಮ ಪಡಿಸ್ಕೊಳ್ಬೇಕಂದ್ರೆ ಮೊದಲ್ನೇದಾಗಿ ಅಭ್ಯಾಸ ಭಾಳ ಮಾಡಬೇಕಾಗುತ್ತೆ ಮತ್ತು ಗಂಟಲನ್ನ ಸರಿಯಾಗಿ ಇಟ್ಕೊಳೋದು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳಲ್ಲಿ ಹಾಡುಗಳನ್ನ ಹೇಳೋದರಿಂದ ಹಾಡುಗಳು ತುಂಬ ನೆನಪಲ್ಲಿದ್ದು ರಾಗ ಶ್ರುತಿ ತಾಳ ಎಲ್ಲವೂ ಸಹ ಸರಿಯಾಗಿ ಕೂರುತ್ತೆ ಹಾಗಾಗಿ ಗಾಯನ ಆರಂಭಿಸುವವರು ಮೊದಲ್ನೇದಾಗಿ ಬೇಸಿಕ್ಕಿಂದನೇ ಅವರು ಸರಿಗಮಪ ಆಗಿರ್ಬೋದು ಈ ರೀತಿಯಾದ ಆಗಿರುವಂಥ ಸಣ್ಣ ಸಣ್ಣ ಹಾಡುಗಳನ್ನೇ ಮೊದಲ್ನೇದಾಗಿ ಅಭ್ಯಾಸ ಮಾಡಬೇಕು ಅದಾದ ಮೇಲೆ ದೊಡ್ಡ ದೊಡ್ದಗಳನ್ನ ಹಾಡೋದು ಫಸ್ಟು ಸ್ವರಗಳಲ್ಲಿ ಹಾಡುಗಳನ್ನು ಅಭ್ಯಾಸ ಮಾಡಬೇಕು ನಂತರ ಸಾಹಿತ್ಯಕ್ಕೆ ಹೋಗಬೇಕು ಅವಾಗ ಹಾಡುಗಾರರಿಗೆ ಹಾಡೋದು ತುಂಬ ಸುಲಭ ಆಗುತ್ತೆ